ಹೆಲೋ ಮ್ಯಾಮ್ ನಮಸ್ತೆ ನಾನು ತೇಜಸ್ವಿನಿ ಅಂತ ನಾವೂ ಅದೇ ಪೇಯಿಂಟ್ ಪೇಂಟ್ ಮಾಡಿಸ್ಬೇಕಾಗಿತ್ತು ನಮ್ಮ ಮನೆಗೆ ಸ್ವಲ್ಪ ಫಂಕ್ಷನ್ ಇತ್ತು ಹಾಗಾಗಿ ಮೊದಲೇ ನಾವು ಹೇಳಿದ್ವಿ ಯಾರು ಬಂದಿರ್ಲಿಲ್ಲಾ ಮ್ಯಾಮ್ ಡಿಸೈನ್ಸು ನಾನು ನಿಮಗೆ ಇನ್ನು ಸೆಲೆಕ್ಟ್ ಮಾಡಿಲ್ಲಾ ಬಟ್ ಅದೇ ಅಲ್ಲೇ ಕೇಳ್ಕೊಬಿಟ್ಟು ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ ಓನ್ ಡಿ ಹೌದಾ ಎಕ್ಸ್ಟ್ರಾ ಚಾರ್ಜಶ್ ಏನಾದ್ರು ಇದೆಯಾ

ಹ್ಞೂ ಹ್ಞೂ ಹ್ಞೂ ಒಂದು ಪ್ರತಿ ಒಂದು ಡಿಸೈನ್ಸ್ ಮೇಲೆ ಅದರದ್ದೇ ಆದಂಥ ಆಫರ್ಗಳು ಇದಾವಾ ಅಥ್ವ ಎಲ್ಲಾದಕ್ಕು ಒಂದೇ ಆಫರಾ

ಹೌದಾ ಮ್ಯಾಮ್ ಇದು ನಮ್ಮ ಮನೆ ಇರೋದು ವಿದ್ಯಾನಗರ ಫೋರ್ತ್ ಕ್ರಾಸಲ್ಲಿ ಮ್ಯಾಮ್ ಅದು ನಮಗೆ ಆದಷ್ಟು ಬೇಗ ನಿಮ್ಮ ಕಡೆಯಿಂದ ಸರ್ವಿಸ್ ಬಂದರೆ ಒಳ್ಳೇದೆ ಯಾಕೆ ಅಂತ ಅಂದರೆ ನಮ್ಮ ಫಂಕ್ಷನ್ಸು ಮದುವೆ ಡೇಟ್ಸ್ ಎಲ್ಲ ಹತ್ತಿರ ಬರ್ತಾ ಇದೆ ಇನ್ನೊಂದು ವೀಕಲ್ಲಿ ನಮಗೆ ಈಗ ನೆಕ್ಸ್ಟ್ ವೀಕಲ್ಲೇ ಬೇಕಾಗಿತ್ತು ಮ್ಯಾಮ್ ನೆಕ್ಷ್ಟ್ ವೀಕ್ ಅಷ್ಟೊತ್ತಿಗೆ ನಮಗೆ ಪೇಯಿಂಟೆಲ್ಲ ಆಗ್ಬೇಕಾಗಿತ್ತು ಸೊ ಹಾಗಾಗಿ ಮ್ಯಾಮ್ ಯಾವುದಕ್ಕು ಒಂದ್ಸತಿ ನಾನು ಹಾಂ

ಹಾಂ ಓಕೆ ಮ್ಯಾಮ್

ಓಕೆ ಮ್ಯಾಮ್ ನಾನು ನನಗೆ ಏನಾದ್ರು ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಸಿಕ್ಕಿದ್ರೆ ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ ಅಕಸ್ಮಾತ್ ಏನಾರು ನಿಮ್ಮ ಕಂಪ್ನಿಲೇ ತುಂಬ ಚೆನ್ನಾಗಿರೋದ್ ಏನಾದ್ರು ಸಿಕ್ಕಿದ್ರೆ ಐ ವಿಲ್ ಗೋ ಫರ್ ದಟ್ ತ್ಯಾಂಕ್ ಯು